ಹಲೋ ಹಾಂ ಹೇಳಿ ಹಾಂ ಹೌದು ಹೇಳಿ ಹಾಂ ಹೌದಾ ತಿರುಪತಿ ಒಂದೇನ ಓ ಹೌದ ಎಷ್ಟು ಜನ ಆಗ್ತಾರೆ ಹಾಂ ಹಾಂ ಅದು ಒಬ್ಬರು ಒಬ್ರಿಗೆ ಒಂದುವರೆ ಸಾವಿರ ಆಗ್ತದೆ ಒಬ್ಬರಿಗೆ ಹಾಂ ಅಡ್ಡಿಲ್ಲ ಅಕ್ಕ ಆಮೇಲೆ ನೋಡುವ ಕಡಿಮೆ ಮಾಡೋದು

ಅಡ್ಡಿಲ್ಲ ಅಡ್ಡಿಲ್ಲ

ಟೋಟಲು ಅದು ಎಷ್ಟು ಹೇಳಿ ಆಮೇಲೆ ಲಾಸ್ಟಿಗೆ ಹೇಳ್ತೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಆಗ್ಬೋದು ಹಾಂ ಆಮೇಲೆ ಬೇಕಾದ್ರೆ ಕಡಿಮೆ ಮಾಡಿ ಕೊಡುವ ಬೇಕಾದರೆ ಶುಕ್ರವಾರನ ನೀವು ಒಂದ್ಸರಿ ನಮ್ಮ ಬೇ ಮಾತಾಡ್ಕೊಂಡು ಹೋಗಿ ಅಂದರೆ ನಾವು ಇಲ್ಲಿ ಹೊನ್ನಾವರ ಬಸ್ ಬಸ್ ಸ್ಟ್ಯಾಂಡ್ ಹತ್ತಿರನೇ ಇರ್ತು

ಅಡ್ಡಿಲ್ಲ ಅಡ್ಡಿಲ್ಲ ನಾಳೆ ಬನ್ನಿ ಅಡ್ಡಿಲ್ಲ ಅಡ್ಡಿಲ್ಲ ಅಡ್ವಾನ್ಸ್ ಎಷ್ಟು ಆಯ್ತದೆ ಅಷ್ಟು ಕೊಡಿ ಆಮೇಲೆ ಬೇಕಾದ್ರೆ ಕಡಿಮೆ ಮಾಡುವ ಸರಿ ಸರಿ ಹಾಂ ಮತ್ತೆ ಇದು ಎಂತಂದ್ರೆ ಹ್ಞೂ ನೀವು ಅಂದರೆ ನಮಗೆ ಗಾಡೀಲೆ ಜಸ್ಟ್ ಒಂದು ಇಪ್ಪತ್ತು ಜನ ಒಳಗಾಯ್ತು ನೋಡಿ ಸೀಟ್ ಅಷ್ಟೇಯ ಅಷ್ಟು ಅವ್ರ್ಯಾ ಸರಿ ಸರಿ ಅಡ್ಡಿಲ್ಲ ಬಂದು ಭೇಟಿ ಆಗಿ ಹ್ಞೂ